ನಾನು ಮತ್ತು ನನ್ನ ಗೆಳೆಯ ಇವರೆಲ್ಲ ತುಂಬಾ ಒಂದು ಸ್ಪೋರ್ಟ್ಸ್ಗೆ ತುಂಬಾ ನಾವು ಪ್ರಾಮುಖ್ಯತೆ ಕೊಡ್ತಿದ್ವಿ ನಾವು ಕಾಲೇಜು ಸ್ಕೂಲಲ್ಲಿದ್ದಾಗಲೇ ತುಂಬಾ ಸ್ಪೋರ್ಟ್ಸ್ ಆಡ್ತಿದ್ವಿ ಆದ್ದರಿಂದ ನಮ್ಮನ್ನು ನಾವು ಒಂದು ಡಿಸ್ಟಿಕ್ ಲೆವೆಲು ಜಿಲ್ಲಾ ಮಟ್ಟದಲ್ಲೆಲ್ಲ ನಾವು ಪಾರ್ಟಿಸಿಪೇಟ್ ಮಾಡಿದ್ದರಿಂದ ನಮಗೆ ಒಂದು ತುಂಬಾ ಐಡಿಯ ಇದೆ ಅಂತಾನೆ ಹೇಳ್ಬೋದು ಸ್ಪೋರ್ಟ್ಸ್ ಬಗ್ಗೆ ಮತ್ತು ನನ್ನ ನಮ್ಮ ಫ್ರೆಂಡು ಅವರ ತಮ್ಮ ಕೂಡ ಅವರಿಗೆ ಸ್ಪೋರ್ಟ್ಸಿಗೆ ಸೇರ್ಕೊಳದ್ ಇಷ್ಟ ಇತ್ತು ಅವರಿಗೆ ಕ್ರಿಕೆಟ್ ಅಂದರೆ ತುಂಬ ಇಷ್ಟ ಇತ್ತು ನಾನು ಅವರಿಗೆ ಗೊತ್ತಿತ್ತು ನಾನೂ ಕ್ರಿಕೆಟ್ ಆಡುತ್ತಿದ್ದೆ ನನ್ನ ಸ್ಕೂಲ್ ಕಾಲೇಜು ಟೈಮಲ್ಲಿ ಅಂತ ಅದಕ್ಕೆ ನನ್ನನ್ನು ಬಂದು ನನ್ನ ಫ್ರೆಂಡ್ನ ತಮ್ಮ ನನ್ಗೆ ಕಾಂಟ್ಯಾಕ್ಟ್ ಮಾಡಿದ್ರು ಆವಾಗ ನಾನು ನಮ್ಮ ಕೋಚ್ ಹತ್ರ ಹೋಗ್ ಕರ್ಕೊಂಡೋಗಿ ಅವರಿಗೆ ವಿಚಾರಣೆ ಮಾಡಿಸಿ ಈ ರೀತಿ ಇವರಿಗೆ ಕ್ರಿಕೆಟ್ ಆಡಕ್ಕೆ ಇಷ್ಟ ಇದೆ ಅಂತ ಎಲ್ಲ ಹೇಳಿದಾಗ ನಮ್ಮ ಕೋಚು ಸೇರಿಸ್ಕೊಂಡ್ರು ಅವ್ರ್ದು ಒಂದು ಕ್ಲಬ್ಬಿಗೆ ಆವಾಗ ನಮ್ಮ ಫ್ರೆಂಡಿನ ತಮ್ಮ ಒಂದು ತುಂಬಾ ದಿವಸಾ ಹೋಗಿ ಪ್ರಾಕ್ಟಿಸ್ ಮಾಡಿ ಅದು ಲೆದರ್ ಬಾಲ್ ಕ್ರಿಕೆಟಲ್ಲಿ ಅದು ಸುಮ್ಮನೆ ಸುಲಭವಾಗಿರಲ್ಲ ಯಾಕಂದರೆ ಅಷ್ಟು ವೇಗವಾಗಿ ಎಸೀತಾ ಇರ್ತಾರೆ ಅದನ್ನೆಲ್ಲ ಅವರು ತುಂಬಾ ಬೇಗನೆ ಪ್ರಾಕ್ಟಿಸ್ ಮಾಡ್ಕೊಂಡು ಒಂದವರು ತರಬೇತಿ ಪಡಿತಾವ್ರೆ ಮತ್ತು ಈವಾಗ ಆ ನಮ್ಮ ಫ್ರೆಂಡ್ನವರ ತಮ್ಮನೂ ಕೂಡ ಅಷ್ಟೆ ಎಲ್ಲ ಆಯ್ತಿವಾಗ ಡಿಸ್ಟಿಕ್ ಲೆವೆಲು ಈ ರೀತಿ ಕೆ ಎಸ್ ಸಿ ಎ ಮ್ಯಾಚಸ್ಗಳ್ನೆಲ್ಲ ಆಡ್ತಿದ್ದಾರೆ ಫೋರ್ತ್ ಡಿವಿಝನು ಫಸ್ಟ್ ಫಿಫ್ತ್ ಡಿವಿಝನ್ ಮ್ಯಾಚು ನನ್ನ ಪ್ರಕಾರ ಅವರು ಹೋದ ವರ್ಷನೆ ಕಂಪ್ಲೀಟ್ ಮಾಡಿದ್ರು ಈವಾಗ ಅವರು ಈ ವರ್ಷ ತ ಫೋರ್ತ್ ಡಿವಿಝನು ಕಂಪ್ಲೀಟ್ ಮಾಡಿ ಈವಾಗ ಥರ್ಡ್ ಡಿವಿಝನ್ ಆಡ್ತಿದ್ದಾರೆ ಇದೇ ರೀತಿ ಮುಂದುವರೆದರೆ ಅವ್ರಿಗೂ ಒಂದು ಒಳ್ಳೆಯ ಒಂದು ಫ್ಯೂಚರ್ ಇದೆ ಅಂತಾನೆ ಹೇಳ್ಬೋದು ಕ್ರಿಕೆಟಲ್ಲಿ ಯಾಕೆಂದರೆ ಈವಾಗ ಇದೇ ರೀತಿ ಕ್ರಿಕೆಟ್ ಅದು ಅಲ್ಲಿ ತುಂಬ ಜನ ತುಂಬಾ ಕಾಂಪಿಟೇಟರ್ಸ್ ಇರ್ತಾರೆ ಸುಮ್ ತುಂಬ ಕಾಂಪಿಟೇಟರ್ಸ್ ಇರೋದ್ರಿಂದ ಅದು ಸುಲಭ ಅಲ್ಲ ಸೆಲೆಕ್ಟ್ ಆಗೋದು ಯಾಕೆಂದರೆ ತುಂಬಾ ಈವಾಗ ಒಂದು ಜಿಲ್ಲೆಯಲ್ಲೆ ಒಂದು ಎಷ್ಟೋ ತುಂಬ ಜಾಸ್ತಿ ಬಹುಸಂಖ್ಯೆಯಲ್ಲಿ ಟೀಮ್ಗಳು ಇರ್ತಾವೆ ಇದನ್ನೆಲ್ಲ ಗೆದ್ದು ನೆಕ್ಸ್ಟು ಡಿವಿಝನಿಗೆ ಸೆಲೆಕ್ಟ್ ಆಗಬೇಕಿರುತ್ತೆ ಇದೆಲ್ಲ ಒಂದು ತುಂಬಾ ಒಂದು ಕಷ್ಟ ಅಂತಾನೆ ಹೇಳ್ಬೋದು ಈ ರೀತಿ ತರಬೇತಿ ಪಡೆಯೋದ್ರಿಂದಾನೆ ಅವರಿಗೆ ತುಂಬ ಹೆಲ್ಪ್ ಆಗಿದೆ ಅಂತಾನೆ ಹೇಳ್ಬೋದು ಮತ್ತೆ ಆ ಕ್ಲಬ್ಬಿನದು ಅಷ್ಟೆ ನಾವಿವಾಗ ಸೇರಿಕೋ ಇವರದು ಇದು ನಮ್ಮ ಸ್ನೇಹಿತ ಅವರ ತಮ್ಮ ದಿನನಿತ್ಯ ಇಲ್ಲೇ ಚಿಕ್ಕ ಚಿಕ್ಕಬಳ್ಳಾಪುರ ಗ್ರೌಂಡಲ್ಲೆ ಪ್ರಾಕ್ಟಿಸ್ ಮಾಡೋದು ಆದರೆ ಹೊರ ಜಿಲ್ಲೆಗೆಲ್ಲ ಹೋಗಿ ಮ್ಯಾಚಸ್ಗಳ್ನ ಆಡಿ ಗೆದ್ದಿರೋದು ಒಂದು ತುಂಬ ಖುಷಿಯ ಸುದ್ದಿ ಅಂತಾನೆ ಹೇಳ್ಬೋದು ಮತ್ತು ಈವಾಗ ಅವ ಈವಾಗ ಯಾರ ಹತ್ರ ಯಾವ ಟ್ಯಾಲೆಂಟ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ನಮ್ಮ ಸ್ನೇಹಿತನ ತಮ್ಮ ಬಂದು ನಮ್ಮನ್ನ ಸಂಪರ್ಕಿಸಿದಾಗ ನಾವು ಇನ್ನೊಬ್ಬರ ಮೂಲಕ ಅವ್ರನ್ನ ಸಂಪರ್ಕಿಸಿ ಅವ್ರಿಗೆ ಟ್ರೈನಿಂಗ್ ಕೊಡೋದು ಒಂದು ಯಶಸ್ವಿ ಆಯ್ತು ಅಂತಾನೆ ಹೇಳ್ಬೋದು ಮತ್ತು ಈವಾಗ ನೀವು ನೋಡಿ ಈ ರೀತಿ ಪ್ರತಿ ಮಕ್ಳುಗುಳು ಯಾರ್ನಾರು ಪರಿಚಯ ಇದ್ದವ್ರನ್ನ ಸೇರ್ಕೊಣಾಡದ್ರೆ ಅವರು ಕೂಡ ಕ್ರೀಡೆಯಲ್ಲಿ ಒಂದು ಮುನ್ನುಗ್ಬೋದು ಅವರು ಗುರಿನ ತಲುಪಿ ಅವರು ಸಾಧನೆ ಮಾಡ್ಬೋದು ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ